ಕರ್ನಾಟಕದ ಒಳಗ ಕನ್ನಡ ಭಾಷೆ ಸಾರ್ವಭೌಮ ಭಾಷೆ ಕನ್ನಡ ಉಳಿಸೋದು ಬೆಳೆಸೋದು ಸಂರಕ್ಷಿಸೂದು ಅದ್ರ ಬಗ್ಗೆ ನಾವು ಅಭಿರುಚಿ ಬೆಳೆಸ್ಕೊಳ್ಳುದು ಅಭಿಮಾನ ಪಡುದು ಕರ್ನಾಟಕದವರಿಗೆ ಮಾತೃಭಾಷೆ ಕನ್ನಡ ಅಂದಮೇಲೆ ಅದ್ರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಆಸಕ್ತಿ ವಹಿಸಿ ಅಧ್ಯಯನ ಮಾಡ್ತಾ ಹೋದಂಗೆಲ್ಲ ಪ್ರಾಚೀನ ಕಾಲದಿಂದ ಹಿಡಿದು ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಆಧುನಿಕ ಕನ್ನಡ ಇವೆಲ್ಲ ಭಾಷೆಗಳಲ್ಲಿ ವೈವಿಧ್ಯಮಯವಾದ ರೂಪಗಳನ್ನು ನಾವು ಮಕ್ಕಳಿಗೆ ಪಾಠವನ್ನು ಹೇಳುವಾಗ ಪಠ್ಯಕ್ರಮದೊಳಗೆ ಬರುವಂಥ ಅಪರೂಪದ ಸಂಗತಿಗಳನ್ನು ನಾವೆಲ್ಲ ತಿಳ್ಕೊಳ್ತೀವಿ ಮೊದಲಿನ ಭಾಷೆ ಪೂರ್ವ ಪೂರ್ವದ ಹಳೆಗನ್ನಡ ಇತ್ತು ಅದು ಸಂಸ್ಕೃತಭೂಯಿಷ್ಟ ಆಗಿತ್ತದು ನಂತರ ಹಳೆಗನ್ನಡ ಬಂತು ಅದು ಸ್ವಲ್ಪ ಸರಳೀಕರಣ ಆಯಿತು ಪೂರ್ವದ ಹಳೆಗನ್ನಡ ಪೂರ್ತಿ ಕಬ್ಬಿಣದ ಕಡ್ಗ ಕಡಲೆ ಇದ್ದಂಗೆ ಹಳೆಗನ್ನಡ ಇನ್ನೂ ಅದು ಸ್ವಲ್ಪ ಕಾ ಸ್ವಲ್ಪ ಕಠಿಣವಾಗಿರುವಂಥದ್ದು ಅದ್ರ ಜೊತೆಗೆ ನಡುಗನ್ನಡ ಇನ್ನೂ ಸ್ವಲ್ಪ ಹುರಿಗಡಲೆ ಆದಂಗೆ ಸಲ್ಪ ಇನ್ನೂ ಸರಳೀಕರಣ ಆಗಿರುವಂಥದ್ದು ಆಧುನಿಕ ಕನ್ನಡ ಹೊಸಗನ್ನಡ ಅಂತೂ ಅವು ಅವಕ್ಕ ಯಾವುದೇ ಕಠಿಣ ಶಬ್ದಗಳು ಇರುವುದಿಲ್ಲ ಆದರೂ ಕೂಡ ಅವು ಅರ್ಥ ಆಗುವುದಿಲ್ಲ ಅದಕ್ಕೆ ಉದಾಹರ್ಣೆ ಹೇಳ್ಬೇಕಂಡ್ರೆ ಒ ಬಸವಾದಿ ಶರಣರು ಜೇಡರದಾಸಿಮಯ್ಯ ಶಂಕರದಾಸಿಮಯ್ಯ ಬಸವಣ್ಣನವರು ಅಕ್ಕಮಹಾದೇವಿ ಇವರೆಲ್ಲ ಅಲ್ಲಮಪ್ರಭುಗಳು ಚನ್ನಬಸವಣ್ಣನವರು ಇವೆಲ್ಲ ನೀಲಕ್ಕ ಗಂಗಾಂಬಿಕೆ ನೀಲಾಂಬಿಕೆ ಎಲ್ಲ ಶಿವಶರಣೆಯರು ಆಯ್ದಕ್ಕಿ ಲಕ್ಕಮ್ಮ ಇವರೆಲ್ಲ ಬಳಸುವಂಥ ಭಾಷೆ ಅವೆಲ್ಲ ಎಂಥ ಒಂದು ಕಠಿಣವಾದ ನೋಡುದಕ್ಕೆ ಅವು ಸರಳವಾದ ಶಬ್ದಗಳು ಅನಿಸ್ತವೆ ಆದ್ರೆ ಅರ್ಥನೇ ಆಗುವುದಿಲ್ಲ ಅಂಥ ವಚನ ಸಾಹಿತ್ಯವನ್ನು ಅಪರೂಪವಾದಂಥ ಭಾಷೆಯನ್ನು ಬಳಸಿ ಸರಳವಾದ ಭಾಷೆಯನ್ನು ಬಳಸಿಯೇ ಅದರಲ್ಲಿ ಆಳವಾದ ಅರ್ಥವನ್ನು ಹುದುಗಿಸಿ ವಚನ ಸಾಹಿತ್ಯವನ್ನು ರಚನೆ ಮಾಡಿದರು ಇವತ್ತು ಕನ್ನಡ ಭಾಷೆ ವಚನ ಸಾಹಿತ್ಯದಿಂದಾಗಿ ವಿಶ್ವಮಟ್ಟದೊಳಗೆ ಅದು ಗುರುತಿಸ್ಕೊಳ್ಳುವಂಥ ಅಪರೂಪದ ಭಾಷೆ ಅನ್ನುವಂಥ ಕೀರ್ತಿಯನ್ನು ಪಡೆದರು ಅದು ನಿಜವಾಗಿ ತುಂಬ ಸಂತಸದ ಸಂಗತಿ ಕನ್ನಡಿಗರು ಹೆಮ್ಮೆಪಡುವಂಥ ಸಂಗತಿ ಆಗೈತಿ ಹೀಗಾಗಿ ಬಸವಣ್ಣನವರನ್ನು ವಚನಗಳ ರಚನೆ ಮಾಡಿದ್ದರಿಂದಾಗಿ ಮತ್ತು ಮಹಿಳೆಯರಿಗೆ ಸರಳವಾದ ದಾರಿಯನ್ನು ತೋರಿಸಿ ಸಮಾನ ಸ್ಥಾನಮಾನ ಕಲ್ಪಿಸಿದ್ದಕ್ಕಾಗಿ ಹಲವಾರು ವಚನಕಾರ್ತಿಯರು ವಚನಗಳನ್ನು ರಚನೆ ಮಾಡುದಕ್ಕೆ ಸ್ಫೂರ್ತಿ ಸೆಲೆಯಾಗಿ ಮಾರ್ಗದರ್ಶನವನ್ನ ಆಶ್ರಯವನ್ನ ಮಾರ್ಗ ಕೊಟ್ಟಿದ್ದಕ್ಕಾಗಿ ಅವರ ಜ್ಞಾನವನ್ನು ಅಭಿರುಚಿಯನ್ನು ಪಡೆದು ಕಾಯಕದೊಳಗ ಕೈಲಾಸವನ್ನು ಕಾಣುವಂಥ ಒಂದು ಸುವರ್ಣ ಅವಕಾಶವನ್ನ ಕೊಟ್ಟಿದ್ರಿಂದಾಗಿ ಅಂಥ ಅಪರೂಪವಾದಂತಹ ವಚನ ಸಾಹಿತ್ಯ ಭಾಷೆ ಇವತ್ತು ಸ ನಿರಕ್ಷರಿಗಳಿಗೂ ಪಂಡಿತರಿಗೂ ಪಾಮರರಿಗೂ ತಿಳಿಯುವಂಥ ಬಾಷೆ ಆಗೈತಿ ಅಂಥ ಒಂದು ಭಾಷೆಯನ್ನು ಬಳಸಿದಂಥ ವಚನ ಸಾಹಿತ್ಯ ಇದು ದೇವಭಾಷೆ ಜನಸಾಮಾನ್ಯರ ಭಾಷೆ ಅದರೊಳಗೆ ಸಾಮಾಜಿಕ ರಾಜಕೀಯ ಆರ್ಥಿಕವಾದಂಥ ರಾಜಕೀಯವಾದಂಥ ನೈತಿಕವಾದಂಥ ಸಂದೇಶವನ್ನು ಸಾರಿ ಸಾರಿ ಕನ್ನಡಿಗರನ್ನು ಅವು ಅರಿವು ವನ್ನನ್ನಾಗಿಸುವಂಥ ಸಾಹಿತ್ಯವನ್ನು ವಚನ ಸಾಹಿತ್ಯದಲ್ಲಿ ಕಾಣ್ತೀವಿ ಮುಂದೆ ದಾಸ ಸಾಹಿತ್ಯ ಬರ್ತಾ ಇದೆ ತ್ರಿಪದಿ ಬರ್ತಾ ಇದೆ ಸಾಂಗತ್ಯ ಬರ್ತಾ ಇದೆ ಇವೆಲ್ಲ ಸಾಹಿತ್ಯ ಪ್ರಕಾರದೊಳಗೆ ವಿಶಿಷ್ಟಮಯವಾದಂಥ ಕನ್ನಡ ಭಾಷೆಯನ್ನು ಬಳಸಿದ್ದನ್ನು ನಾವು ಕಾಣ್ತಾ ಇದೀವಿ ಕುವೆಂಪು ಅವರು ರಾಮಾಯಣ ದರ್ಶನಂ ಅನ್ನುವ ವ ಅನ್ನುವಂಥ ಮಹಾಕಾವ್ಯವನ್ನು ಬರೆದ್ರು ಅದರೊಳಗೆ ಸರಳ ಗದ್ಯವನ್ನು ಬಳ ಬಳಸ್ತಾ ಇದ್ದಾರೆ ಅದರೊಳಗೆ ಮಹಾಕಾವ್ಯದೊಳಗೆ ಸರಳ ರಗಳೆಗಳನ್ನು ಬಳಸ್ತಾರೆ ರಗಳೆ ಅಂತೂ ಅದು ಯಾರಿಗೂ ದಕ್ಕಲೇ ಇಲ್ಲ ಹರಿಹರನಿಗೆ ಮಾತ್ರ ದಕ್ಕುವಂತಹ ಸಾಹಿತ್ಯ ಪ್ರಕಾರ ಆಯಿತು ಹೀಗಾಗಿ ರ ತಮ್ಗೆ ತನಗೆ ಕುಣಿಯಕ್ಕ ಬರ್ಲಿಕ್ರ ನೆಲ ಡೊಂಕು ಅನ್ನು ಹಂಗ ರಗಳೆಯೊಳ ಸಾಹಿತ್ಯವನ್ನು ರಚನೆ ಮಾಡೋದುಕ್ಕೆ ಸಾಧ್ಯವಾಗದೆ ಇರುವಂಥ ಹಲವಾರು ಕವಿಗಳು ಅದು ಮು ಹರಿಹರನನ್ನು ರಗಳೆ ಕವಿ ಅಂತ ಮೂದಲಿಸಿದರು ಅಪಹಾಸ್ಯ ಮಾಡಿದರು ಗೇಲಿ ಮಾಡಿದರು ಆದ್ರೆ ಅದೇ ರಗಳೆ ಅವನಿಗೆ ಬಿರುದು ರಗಳೆ ಕವಿ ಎನ್ನುವಂಥದ್ದು ಅಪಹಾಸ್ಯದ ಬದ್ಲಿ ಅದು ಬಿರುದಾಗಿ ಪರಿವರ್ತನೆ ಆಗಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಹೀಗಾಗಿ ರಗಳೆ ಸಾಹಿತ್ಯಕ್ಕೆ ಹರಿಹರ ಒಬ್ಬನೇ ವೊ ಏಕಾವಾದ ಸಾಧಕನಾದಂಥ ಕವಿ ಅನ್ನುವಂಥ ಖ್ಯಾತಿಯನ್ನು ಪಡೆದಿದ್ದಾನೆ ಷಟ್ಪದಿ ಬ್ರಹ್ಮ ಅನ್ನುವಂಥ ಖ್ಯಾತಿಯನ್ನು ಪಡೆದಂಥವನು ಅವನು ರಾಘವಾಂಕ ಕವಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಆಗ ಅಂತಲೂ ಅವನನ್ನ ನಾವು ಕರಿತೀವಿ ಉಪಮಾಲೋಲ ಲಕ್ಷ್ಮೀಶ ಅನ್ನುವಂಥ ಕ ಒಂದು ಕೀರ್ತಿಯನ್ನು ಪಡೆದಿದ್ದಾನೆ ಹೀಗೆ ಕನ್ನಡ ಸಾಹಿತ್ಯ ತುಂಬ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಆಳವಾದ ಜ್ಞಾನವನ್ನು ಪಡೆದಂತಹ ಸಮುದ್ರದೊಳಗೆ ಹೊಕ್ರೆ ನಾವು ಹೆಂಗೆ ನವರತ್ನಗಳನ್ನು ಪಡಿತಾ ಇದ್ವಿ ಅಲ್ವ ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಭಾರತಕ್ಕಂಥ ಹಲವಾರು ಪ್ರಕಾರಗಳು ಅಪಾರವಾದಂಥ ರೂಪದೊಳಗೆ ತಮ್ಮದೇ ಆದಂಥ ವಿಶಿಷ್ಟವಾದಂಥ ಒಂದು ಸತ್ವವನ್ನು ತತ್ವವನ್ನು ಸಂದೇಶವನ್ನು ಸಾಧು ಸಂತರ ಒಂದು ಪರಿಚಯವನ್ನು ಮಾಡಿಕೊಡುವಂಥ ಭಾಷೆ ಆಗ್ತಾ ಇದವೆ ಹೀಗಾಗಿ ನಾವೆಲ್ಲ ಕನ್ನಡಾಭಿಮಾನಿಗಳಾಗಬೇಕು ಕನ್ನಡಾಭಿಮಾನಿಗಳು ಆಗುವುದಕ್ಕೂ ಉದಾಹರಣೆಗಳನ್ನ ಹೇಳ್ಬೇಕಂಡ್ರೆ ರಾಜ್ಯೋತ್ಸವನ್ನು ಆಚರಿಸ್ತೀವಿ ಅದು ಕೇವಲ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಇಡೀ ವರ್ಷದುದ್ದಕ್ಕೂ ನಾವು ಕನ್ನಡ ಭಾಷೆಯನ್ನು ಪ ದಿನನಿತ್ಯ ಆಡುಭಾಷೆಯನ್ನಾಗಿ ಬಳಸಿ ಮಾತೃಭಾಷೆ ನಾವು ವರ್ಧಿಸ್ಕೊಳ್ಬೇಕಾಕೈತಿ ಅದಕ್ಕಾಗಿ ನಾವು ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಸುವರ್ಣ ಚಾನಲ್ ಒಳಗೆ ರಾಘವೇಂದ್ರನ ಕುರಿತು ಧಾರಾವಾಹಿ ಬರ್ತಾ ಇತ್ತು ಅದರಲ್ಲಿ ಸಮೂಹ ಚರ್ಚೆಯನ್ನು ಇಟ್ಟಿದ್ದರು ಆ ಸಮೂಹ ಚರ್ಚೆಯಲ್ಲಿ ಎಲ್ಲರೂ ಪಂಡಿತರು ಭಾಗವಹಿಸಿದ್ರು ಅದ್ರೊಳಗೆ ನನಗೂ ಭಾಗವಹಿಸುದಕ್ಕೆ ಅವಕಾಶ ಸಿಕ್ಕಿತ್ತು ಆ ಒಂದು ಚರ್ಚೆ ಒಳಗೆ ನನಗೇ ಪ್ರಥಮ ಬಹುಮಾನವನ್ನು ಪಡೆಯುವಂಥ ಒಂದು ಸದವಕಾಶ ಸಿಕ್ಕಿತು ಇನ್ನೊಂದು ಯಾರಿಗುಂಟು ಯಾರಿಗಿಲ್ಲ ಅನ್ನುವಂಥ ಚನಲ್ ಜೀ ಚಾನಲ್ನವರು ಯಾರಿಗುಂಟು ಯಾರಿಗಿಲ್ಲ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದರಲ್ಲಿಯೂ ಕೂಡ ನನ್ನ ಪ್ರತಿಭೆಯನ್ನು ಕನ್ನಡ ಬಾಷೆಯಲ್ಲೇ ಹೊರಹೊಮ್ಮಿಸಿದ್ದಕ್ಕಾಗಿ ಆ ಒಂದು ವಿಶಿಷ್ಟ ಭಾಷಾ ಕೌಶಲ್ಯಕ್ಕಾಗಿ ನನಗೂ ಅಲ್ಲಿ ಬಹುಮಾನವನ್ನು ಪಡಿಯುವಂಥ ಅವಕಾಶ ಸಿಕ್ಕಿತು ಅಷ್ಟೇ ಅಲ್ಲ ಡಿ ಡಿ ಒಂದು ಚಂದನದೊಳಗೆ ಬೆಳಗು ಅನ್ನುವಂಥ ನೇರ ಸಂದರ್ಶನ ಕಾರ್ಯಕ್ರಮದೊಳಗೆ ಭಾಗವಹಿಸುವಂಥ ಅವಕಾಶ ಸಿಕ್ಕಿತು ಮತ್ತು ಬಸವ ಸಮಿತಿಯವರು ಚಂದನ ಚಾನಲ್ ಒಳಗೆ ಅವರು ವಚನಾಮೃತ ಅನ್ನುವಂಥ ಕಾರ್ಯಕ್ರಮವನ್ನು ಆರಂಭಿಸಿದರು ಅದರೊಳಗೂ ಕೂಡ ನನಗೆ ಒಂದೊಂದು ವಚನವನ್ನು ವ ಅಲ್ಲಿ ಧಾರಾವಾಹಿ ರೂಪದೊಳಗೆ ವಿಶ್ಲೇಷಣೆ ವ್ಯಾಖ್ಯಾನ ಮಾಡುವಂಥ ಅಪರೂಪದ ಒಂದು ಅನುಭವವನ್ನು ನಾನು ಪಡಿಯುದಕ್ಕೆ ಅವಕಾಶ ಆಯಿತು ಅದ್ರ ಜೊತೆಗೆ ಓ ಸಖಿ ಅನ್ನುವಂಥ ಕಾರ್ಯಕ್ರಮವು ಕೂಡ ಚಂದನ ಚನಲ್ನಲ್ಲಿ ಬರ್ತಾ ಇದೆ ಅದು ನನ್ನ ಭಾಷಾ ಒಂದು ಅನುಭವವನ್ನು ಭಾಷಾ ಕೌಶಲ್ಯವನ್ನು ಗುರುತಿಸಿ ಚಂದನ ಚನಲ್ನವರು ನನಗೆ ಆಮಂತ್ರಿಸಿದಾಗ ಓ ಸಖಿ ಅನ್ನುವಂಥ ಕಾರ್ಯಕ್ರಮದೊಳಗೆ ನನ್ನ ಜೀವನದೊಳಗೆ ಕನ್ನಡದ ಬಗ್ಗೆ ವಿಶಿಷ್ಟವಾದಂಥ ಅನುಭವಗಳನ್ನು ಪಡಿಯುದಕ್ಕೆ ಅನುಭವಗಳನ್ನು ಅಲ್ಲಿ ಓ ಸಖಿ ಕಾರ್ಯಕ್ರಮದೊಳಗೆ ಹಂಚಿಕೊಳ್ಳುದುಕ್ಕೆ ಒಳ್ಳೆಯ ಅವಕಾಶ ಕೂಡ ನನಗೆ ಸಿಕ್ತು ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸವಿ ಮಾರ್ಚ್ ತಿಂಗ್ಳಳ್ದೊಳಗೆ ಶುಭೋದಯ ಕರ್ನಾಟಕ ಅನ್ನುವಂಥ ಒಂದು ನೇರ ಸಂದರ್ಶನದೊಳಗೆ ನನ್ನ ಒಂದು ಬದುಕು ಬರಹ ಕುರಿತು ನನ್ನ ಜೀವನ ಸಾಧನೆ ಕುರಿತು ನನ್ನ ನಾಡು ನುಡಿಯ ಸಂಶೋಧನೆ ಕುರಿತು ನನ್ನ ಒಂದು ಕನ್ನಡ ಭಾಷಾಭಿಮಾನವನ್ನು ಕುರಿತು ನನ್ನ ಒಂದು ವಿಶಿಷ್ಟವಾದ ಅನುಭವಗಳನ್ನು ಆ ಸಂದರ್ಶನದೊಳಗೆ ಆ ಚರ್ಚೆ ಒಳಗೆ ಹಂಚಿಕೊಳ್ಳುದಕ್ಕೆ ನನಗೆ ಒಳ್ಳೆಯ ಅಮೂಲ್ಯವಾದಂಥ ಅವಕಾಶ ಸಿಕ್ತು ಅಷ್ಟೇ ಅಲ್ಲ ನಾನು ಎಮ್ ಫಿಲ್ ಪದವಿ ಪಡೆದಾಗ ಅಲ್ಲಿ ಆ ವ ಸಂಪ್ರಬಂಧವನ್ನು ಒಂದು ಪುಸ್ತಕ ವ ರೂಪದಲ್ಲಿ ಪ್ರಕಟಿಸಿದೆ ಜಾನಪದ ವಿದ್ವಾಂಸ ಪ್ರಪ್ರಥಮ ಪಿ ಎಚ್ ಡಿ ಪದವೀದರರು ಅವರು ಗದ್ಗೆ ಬಿ ಎಸ್ ಗದ್ದಗಿಮಠ ಅಂತ ಹೇಳಿ ಜಾನಪದ ವಿದ್ವಾಂಸ ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ಜಾನಪದ ಸಾಹಿತ್ಯದಲ್ಲಿ ಪ್ರಪ್ರಥಮ ಪ ಪಿ ಎಚ್ ಡಿ ಪದವಿ ಪಡೆದಂಥ ಕೀರ್ತಿಶಾಲಿಗಳಾಗಿದ್ದರು ಅವರ ಬಗ್ಗೆಯೂ ನನಗೆ ಔ ಕರ್ನಾಟಕ ವಿಶ್ವವಿದ್ಯಾಲಯ ಧಾರ್ವಾಡ್ದೊಳಗೆ ಒಂದು ಉಪನ್ಯಾಸ ಗ್ರಂಥಮಾಲೆ ಕಾರ್ಯಕ್ರಮದೊಳಗೆ ಆ ಒಂದು ಪುಸ್ತಕವನ್ನು ಬರೆದು ಪ್ರಕಟಿಸುವಂಥ ಒಂದು ಅವಕಾಶವನ್ನು ಅದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಪ್ರಸಾರಾಂಗದವರು ಕೊಡುವಂಥ ಆ ಒಂದು ಅವಕಾಶವನ್ನ ಕೊಟ್ಟು ನನ್ನ ಒಂದು ಕೌಶಲ್ಯವನ್ನು ಕನ್ನಡ ಭಾಷಾಭಿಮಾನವನ್ನು ಗುರುತಿಸಿ ಆ ಒಂದು ಪುಸ್ತಕವನ್ನು ಕೂಡ ಪ್ರಕಟ ಮಾಡಿದರು ಅಷ್ಟೇ ಅಲ್ಲ ಬಿ ಎಸ್ ಇ ಒಂದು ಆವಶ್ಯಕ ಕನ್ನಡದೊಳಗೆ ಪ್ರಬಂಧ ಸಂಜೆ ಅನ್ನುವಂಥ ಪುಸ್ತಕವನ್ನು ಸಂಪಾದನೆ ಮಾಡಿ ಕೊಡುವುದಕ್ಕೆ ಕರ್ನಾಟಕ ಯುನಿವರ್ಸ್ಟಿ ಧಾರ್ವಾಡದವರು ಪಠ್ಯಪುಸ್ತಕವನ್ನು ಸಿದ್ದಪಡಿಸುದಕ್ಕೆ ನನಗೆ ಆದೇಶವನ್ನು ಕಳಿಸಿದಾಗ ಅವರ ಮಾರ್ಗದರ್ಶನದ ಪ್ರಕಾರವಾಗಿ ಅವ್ರು ಕಳಿಸಿದಂಥ ಪಠ್ಯಕ್ಕೆ ಅನುಗುಣವಾಗಿ ನಾನು ಪ್ರಬಂಧ ಸಂಜೆ ಅನ್ನುವಂಥ ಪಠ್ಯಪುಸ್ತಕವನ್ನೂ ಕೂಡ ಸಂಪಾದಿಸಿ ಕೊಟ್ಟೆ ಅದನ್ನೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯ ಧಾರ್ವಾಡ ಪ್ರಸಾರಾಂಗ್ದವ್ರು ಪ್ರಕಟ ಮಾಡಿದ್ದಾರೆ ಮತ್ತು ಷಟ್ಪದಿ ಕಾವ್ಯಸಂಗ್ರಹ ಅನ್ನುವಂತಹ ಬಿ ಎ ನಾಲ್ಕನೇ ಸೆಮಿಸ್ಟರಿನ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗಾಗಿ ಷಟ್ಪದಿ ಕಾವ್ಯಸಂಗ್ರಹ ಅನ್ನುವಂಥ ಪುಸ್ತಕ ಬರ್ ಪಠ್ಯಪುಸ್ತಕವನ್ನು ಅಲ್ಲೇ ಸಂಪಾದನೆ ಮಾಡಿಕೊಡುವಂಥ ಅವಕಾಶವನ್ನ ಕಡ್ಡಾಯವಾಗಿ ನನಗೆ ಒದಗಿ ಒದಗಿಸಿಕೊಟ್ಟರು ಇಂಥ ಸುವರ್ಣ ಅವಕಾಶವನ್ನ ನಾನು ಸದುಪಯೋಗಪಡಿಸಿಕೊಂಡು ಬಿ ಎ ನಾಲ್ಕನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗಾಗಿ ನಾನು ಷಟ್ಪದಿ ಕಾವ್ಯಸಂಗ್ರಹ ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ಸಂಪಾದನೆ ಮಾಡಿ ಕೊಟ್ಟಿದ್ದೀನಿ ಗಂಗಣ್ಣ ಕೋಟಿ ಅನ್ನುವಂತಹ ಒಂದು ಸಾಮಾಜಿಕ ಧಾರ್ಮಿಕ ಸಾಧನೆಯನ್ನು ಬದುಕು ಬರಹವನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವಂಥ ಅವಕಾಶ ಕೂಡ ಸಿಕ್ತು ಮತ್ತು ಡಿ ವಿ ಡಿಯು ಪ್ರಕಟ ಮಾಡುವಂಥ ವಚನಾಮೃತದಲ್ಲಿ ಬರುವಂಥ ಹನ್ನೆರಡು ಸೀರಿಯಲ್ ಎಪಿಸೋಡ್ಗಳ ಒಂದು ಡಿ ವಿ ಡಿಯನ್ನು ಕೂಡ ನಾನು ಅಲ್ಲಿ ಸಮಾಜಕ್ಕೆ ಧಾರೆ ಎರಿಯೋದಕ್ಕೆ ಅವಕಾಶ ಸಿಕ್ತು ಹೀಗಾಗಿ ಕನ್ನಡ ರಾಜ್ಯೋತ್ಸವದೊಳಗೆ ಮಹಿಳಾ ದಿನಾಚರಣೆ ಒಳಗೆ ಹಲವಾರು ಸೆಮಿನಾರ್ ಒಳಗೆ ವಿಚಾರ ಸಂಕೀರ್ಣದೊಳಗೆ ಕಾರ್ಯಗಾರದೊಳಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಮುಖ್ಯ ಅತಿಥಿಯಾಗಿ ಅಧ್ಯಕ್ಷಳಾಗಿ ಪ್ರಬಂಧ ಮಂಡನೆ ಮಾಡುವಂಥ ಅವಕಾಶಗಳು ನನಗೆ ಸಿಗ್ತಾ ಬರ್ತಾ ಇದ್ದವೆ ಇವೆಲ್ಲ ನನ್ನ ಬದುಕಿನೊಳಗೆ ಕನ್ನಡ ಭಾಷೆಗೆ ಸಂಬಂಧಿಸಿದಂಥ ಅಪರೂಪದ ಸಂಗತಿಗಳು ಆಗಿದ್ದು ನನಗೆ ನನ್ನ ಜೀವನ ಸಾರ್ಥಕವಾಗಿದೆ ನನ್ನ ಸಾಹಿತ್ಯಿಕ್ಕೆ ಸಾಂಸ್ಕೃತಿಕ ಬದುಕನ್ನು ಗುರುತಿಸಿಕೊಳ್ಳುವಂಥ ಒಂದು ಅವಕಾಶ ನನಗೆ ಸುವರ್ಣ ಅವಕಾಶ ಸಿಕ್ಕಿತ್ತು ಹೀಗಾಗಿ ಕನ್ನಡದ ಬಗ್ಗೆ ಕನ್ನಡ ಮಾತೃಭಾಷೆಯ ಬಗ್ಗೆ ನನಗೆ ಎಲ್ಲಿಲ್ಲದ ಆದರ ಆತಿಥ್ಯ ಅಭಿಮಾನವಾಗಿದೆ ಶಾಸ್ತ್ರೀಯ ಸ್ಥಾನಮಾನ ಕೂಡ ಸಿಕ್ಕಿದ್ದು ನಮಗೆಲ್ಲ ಅತ್ಯಂತ ಸಂತಸದ ಸಂಗತಿ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಅಲ್ಲಿ ಕಾರ್ಯಗಳು ನಡಿತಾ ಇಲ್ಲ ನಡೆಯುವಂತೆ ಆಗಬೇಕು ಅನ್ನುವುದೇ ನನ್ನ ಅನಿಸಿಕೆ